ನಮ್ಮ ಊರಿನಲ್ಲಿ ನನಗೆ ಇಷ್ಟವಾಗಿರುವ ಸಂಗತಿ ಎಂದರೆ ಮೊಹರಮ್ ಹಬ್ಬವಾಗಿದೆ ಇದಕ್ಕೆ ಕಾರಣ ನಮ್ಮ ಊರಿನಲ್ಲಿ ಈ ಹಬ್ಬ ಒಂದು ವಾರ ಆಚರಿಸುತ್ತೇವೆ ಈ ಹಬ್ಬದಲ್ಲಿ ವಿಶೇಷತೆ ಏನಂದರೆ ನಮ್ಮ ಎಲ್ಲ ಸಂಬಂಧಿಕರು ಬಂದು ಒಂದೇ ಕಡೆ ಸೇರುತ್ತಾರೆ ಒಂದು ವಾರ ಪೂರ್ತಿ ಎಲ್ಲರೂ ಒಂದೇ ಕಡೆ ಇರುತ್ತೇವೆ ಹಾಗೂ ವಿಶೇಷ ಉಡುಗೆ ತೊಡುಗೆಗಳನ್ನು ಹಾಕಿಕೊಂಡು ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಹಾಗೆಯೇ ಸಿಹಿ ತಿಂಡಿ ತಿನಿಸುಗಳು ವಿಶೇಷತೆಯಿಂದ ಮಾಡುತ್ತೇವೆ ಇಲ್ಲಿ ಈ ಹಬ್ಬದ ವಿಶೇಷತೆ ಏನೆಂದರೆ ವಿಶೇಷ ವೇಷ ಭೂಷಣಗಳು ಹಾಕಿಕೊಂಡು ಹಬ್ಬವನ್ನು ಒಂದು ವಾರ ಪೂರ್ತಿ ಆಚರಿಸುತ್ತಾರೆ ಇದು ಒಂದು ರೀತಿಯಲ್ಲಿ ನಮಗೆ ಹೆಚ್ಚಿನ ಖುಷಿಯನ್ನು ನೀಡುತ್ತದೆ ಅದಕ್ಕಾಗಿ ನನಗೆ ಇದು ವಿಶೇಷವಾಗಿ ಇಷ್ಟವಾಗುವ ಸಂಗತಿಯಾಗಿದೆ